ರೈತರು ಅವ್ರ ಮೂಲ ಕಸುಬು ಬೇಸಾಯವನ್ನು ಬಿಟ್ಟು ಬೇರೆ ಕಸುಬು ಮಾಡೋದಂದರೆ ಈ ಅರಣ್ಯ ಅರಣ್ಯ ಆಧಾರಿತ ಕೆಲವು ಬ ಕೆಲಸಗಳನ್ನು ಮಾಡ್ಬೋದು ಉದಾಹರ್ಣೆಗೆ ಏನಂದರೆ ಕಟ್ಟಿಗೆ ಕಟ್ಟಿಗೆ ಇದು ಮಾಡೋದು ಮತ್ತು ಅರಣ್ಯ ಉತ್ಪನ್ನಗಳಾದ ಕೆಲವು ಸಾಂಬಾರು ಪದಾರ್ಥಗಳು ಈಗ ಚಕ್ಕೆ ಇಂಥವನ್ನ ಇಂಥವನ್ನೆಲ್ಲ ಅರಣ್ಯದಲ್ಲಿ ವಿಪುಲವಾಗಿ ಸಿಗೋದ್ರಿಂದ ಅರಣ್ಯ ಉತ್ಪನ್ನಗಳ ಕೃಷಿ ಮಾಡ್ಬೋದು ಈ ಕಾಡಿಗೆ ಹೋಗಿ ಕಟ್ಟಿಗೆ ಸಂಗ್ರಹಿಸಿ ಅದನ್ನು ಪೇಟೇಲಿ ತಂದು ಮಾರಿ ಇದು ಮಾಡ್ಬೋದು ಮತ್ತು ನಾಟಾ ಕಡೆ ಕಡೆ ಕಡಿವನ್ನು ಮಾಡಿ ಇದನ್ನು ಮಾಡ್ಬೋದು ಮತ್ತು ಇನ್ನೊಂದು ಮಾಡ್ಬೋದಾದ ಉಪಕಸುಬುಗಳು ಅಂದರೆ ತೋಟಗಾರಿಕೆ ತೋಟಗಾರಿಕೆಯನ್ನು ಮಾಡ್ಬೋದು ಮತ್ತು ಹೈನುಗಾರಿಕೆ ದನ ಕುರಿ ಇವುಗಳನ್ನೂ ಸಾಕ್ಬೋದು ಮತ್ತು ಕೋಳಿ ಸಾಕಾಣಿಕೆ ಮಾಡ್ಬೋದು ಮತ್ತು ಇನ್ನು ತೋಟದಲ್ಲಿ ಅವರು ಕೃಷಿ ಹೊಂಡ ಅಂತ್ಹೇಳಿ ಮಾಡಿ ಆ ಮೀನು ಸಾಕಣೆ ಮಾಡ್ಬೋದು ಇದಕ್ಕೆ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹಧನ ಸಿಗುವುದರಿಂದ ಮತ್ತು ಹೆಚ್ಚಿನ ಲಾಭದಾಯಕವಾದ ಕೃಷಿಯಾಗಿದೆ ಮೀನು ಮೀನುಗಾರಿಕೆ ಮೀನಿನ ಮೊಟ್ಟೆಯನ್ನು ತಂದು ಬೆಳೆಸಿ ಈ ಮಳೆಗಾಲದ ಟೈಮಲ್ಲಿ ಯಥೇಚ್ಛವಾಗಿ ನೀರಿನ ಸೌಕರ್ಯ ಇರ್ ಇರಬೇಕಾದ್ರೆ ಎರಡೂ ಹೊಲ ಗದ್ದೆಗಳಿಗೆ ನೀರಿನ ಸೌಲಬ್ ಸೌಲಭ್ಯವು ಸಂಪ್ ಸೌಲಭ್ಯವಾಗುತ್ತದೆ ಮತ್ತು ಉಪಕಸುಬಾಗಿ ಮೀನು ಸಾಕಣೆಯಿಂದ ಉತ್ತಮವಾದ ಲಾಭವನ್ನು ಪಡಿಬೋದು ಉತ್ ಮಳೆಗಾಲದ ಸಮಯದಲ್ಲಿ ಮೀನಿಗೆ ಉತ್ತಮವಾದ ಬೆಲೆ ಬೆಲೆ ಇರುವುದರಿಂದ ಉತ್ತಮ ಲಾಭವನ್ನು ಸಂಪಾದಿಸ್ಬೋದು ಈ ಹೈನುಗಾರಿಕೆ ಹೇಳಿದ್ರೆ ಉಪಕಸುಬು ಈ ಉಳಿದವು ವೇಸ್ಟೇಜ್ ವೇಸ್ಟೇಜ್ ವೇಸ್ಟೇಜ್ ಅಂತ ಹೇಳ್ತಾರಲ್ಲ ಈ ಗದ್ದೆ ಇದರಲ್ಲಿ ಆಗುವ ಹುಲ್ಲು ಕಳೆಗಳು ಇವುಗಳನ್ನು ದನಕ್ಕೆ ಹಾಕಿ ಬೆಳೆಸೋದರಿಂದ ಉತ್ತಮವಾದ ಹೈನು ಹೈನುಗಾರಿಕೆಯನ್ನು ನಾವು ಪಡಿಬೋದು ಉತ್ತಮವಾದ ಇದು ಹಾಲು ಮೊಸರು ಇಂಥವನ್ನೆಲ್ಲ ಉತ್ಪಾದಿಸಿ ಅವರು ಹೆಚ್ಚಿನ ಲಾಭವನ್ನು ಪಡಿಬೋದು ಕುರಿಯನ್ನು ಸಾಕಣೆ ಮಾಡ್ಬೋದು ಅದಕ್ಕೆ ಅವರಿಗೆ ಹುಲ್ಲು ಹುಲ್ಲು ಇಂಥವು ಕಳೆಗಳು ಇಂಥವು ಸಿಗ್ದು ಕುರಿಗಳು ಉತ್ತಮವಾಗಿ ಬೆಳೆದು ಕುರಿ ಮಾಂಸಕ್ಕೆ ಒಳ್ಳೆಯದದು ಹಂದಿ ಸಾಕಣೆ ಇದು ಮಾಡ್ಬೋದು ಹಂದಿ ಸಾಕಣೆಯೂ ಮಾಡ್ಬೋ ಇದರಲ್ಲಿ ಮಾಡ್ಬಹುದು ಈ ಕೃಷಿ ಉತ್ಪನ್ನಗಳಿಂದ ಉಪ ಉತ್ಪ್ ಉತ್ಪ್ ಉತ್ಪನ್ನಗಳನ್ನು ಮಾಡಿ ಅವರು ಅತಿ ಹೆಚ್ಚಿನ ಲಾಭವನ್ನು ಪಡಿಬೋದು ಅಂತ್ಹೇಳಿ ನಾವು ತರಕಾರಿ ಈ ತರಕಾರಿ ಬೆಳೆ ಬೆಳೆಸೋದರಿಂದ ಉಪಕಸುಬಾಗಿ ಹೆಚ್ಚಿನ್ ಲಾಭವನ್ನು ಪಡಿಬೋದು